ಸಂತೋಷ ವಾಗುವುದು ವಿಷಯ ಅಂದರೆ ನನಗೆ ಮೊದಲೂ ನನ್ನ ಮಕ್ಕಳಿಂದಲೇ ಶುರು ಮಾಡ್ತೀನಿ ನನ್ನ ಮಕ್ಕಳು ಅಂದರೆ ನನಗೆ ತುಂಬ ಇಷ್ಟ ನನಗೆ ಇಬ್ಬರು ಮಕ್ಕಳು ಒಬ್ಬ ಟೆಂತು ಮತ್ತಿನ್ನು ಮಗಳು ಅವಳು ಮೂರನೇ ಕ್ಲಾಸ್ ಓದ್ತಾ ಇದ್ದಾಳೆ ನನಗೆ ಅವರಿಗಿಬ್ರಿಗೂ ಬೆಳಗ್ಗೆ ಎದ್ದಿದ್ದ ತಕ್ಷಣ ಅವ್ರಿಗೇನು ಬೇಕು ಎದ್ದಿದ್ದ ತಕ್ಷಣ ಹಾಲೇ ಆಗಲೀ ಟಿಫನೇ ಆಗಲೀ ಫಸ್ಟು ಅವಳಿಂದ ಶುರು ಮಾಡ್ತೀನಿ ನನ್ನ ವಿಷಯ ನನ್ನದು ಅವ್ಳಿಗೆ ಹಾಲು ಕೊಟ್ಟು ಮಾಡಿ ಮತ್ತು ಅವ್ನಿಗೆ ಸ್ನಾನ ಮಾಡಿ ಟಿಫನ್ ಮಾಡಿ ಟಿಫನ್ ಮಾಡಿಸ್ಬೇಕು ನನ್ನ ಮಗಳಿಗೆ ಟಿಫನ್ ಮಾಡಿ ಅವ್ನಿಗೆ ನನ್ನ ಮಗು ನನ್ನ ಮಗನಿಗೇನು ಟಿಫನ್ ಹಾಕ್ಕೊಟ್ಟು ಕಳಿಸೋದು ಅಂದರೆ ನನಗೆ ತುಂಬ ಇಷ್ಟ ಅವ್ಳದೇನೇನು ಚಟುವಟಿಕೆ ಎಲ್ಲವೂ ನನಗೆ ಅವ್ಳ ನೋಡ್ಕೋಬೇಕು ಅಂದರೆ ಅವಳು ಅಂದ್ರೆ ತುಂಬ ಇಷ್ಟ ನನಗೆ ನನ್ನ ಮಗಳು ಅಂದ್ರೆ ನನ್ನ ಪ್ರಾಣ ಅವಳು ಹಂಗಾಗಿ ಫಸ್ಟ್ ಪ್ರಿಫ್ರೆನ್ಸ್ ನಾನು ನನ್ನ ಮಗಳಿಗೆ ಕೊಡ್ತೀನಿ ಅವ್ಳನ್ನ ರೆಡಿ ಮಾಡಿ ಕಳಿಸಿ ಸ್ಕೂಲಿಗೆ ಕಳಿಸಿ ಅವ್ಳಿಗೆ ಹಿಂದಿನ ದಿವ್ಸವೇ ಕೇಳ್ಕೊತೀನಿ ನಿನಗೆ ಏನು ಮಾಡಲಿ ಟಿಫನ್ ಏನು ಬೇಕು ಬಾಕ್ಸಿಗೇನು ಬೇಕು ಅಂತ ಹಂಗಾಗೀ ಮುಂದೆ ಒಂದು ದಿವಸ ಮುಂಚೆಯೇ ನಾನದೆಲ್ಲಾ ಟಿಫನ್ನಿಗೆ ಬೇಕಾಗಿರೋದೆಲ್ಲಾನು ಸಿದ್ದಪಡಿಸಿ ನಾಳೆಗೆ ಬೇಗ ಬೇಗ ಅವ್ರು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಕಳಿಸ್ತೀನಿ ಅವಳಿಗೆ ನೆಕ್ಸ್ಟು ಆಮೇಲೆ ನಮ್ಮ ಹಸ್ಬೆಂಡಿಗೆ ಅವರಿಗೆ ಟಿಫನ್ ಕೊಟ್ಟು ಮಾಡಿ ಅವ್ರಿಗೇನೋ ಕಳಿಸಿ ಆಮೇಲೆ ಏನಂದರೆ ಮನೆಯೆಲ್ಲಾ ಕ್ಲೀನ್ ಸ್ವಚ್ಚ ಮಾಡಬೇಕು ಅದು ಸ್ವಚ್ಚ ಮಾಡೋದು ಕ್ಲೀನಿಂಗ್ ಅಂದರೆ ನನಗೆ ಮನೆ ನೀಟ್ನೆಸ್ಸು ಕ್ಲೀನಿಂಗು ತುಂಬ ಇಷ್ಟ ನಾನು ಕ್ಲೀನ್ ಮಾಡೋದು ಅಂದರೆ ಇದು ಅವರು ಹೋದಮೇಲೆ ನಾನು ಮನೆ ಕ್ಲೀನ್ ಮಾಡ್ಕೊತೀನಿ ಮಾಡಿ ಎಲ್ಲ ಮಾಡಿ ಮತ್ತು ನಾನು ಸ್ನಾನ ಮಾಡಿ ಆಮೇಲೆ ನೆಕ್ಸ್ಟ್ ಬರ್ತೀನಿ ಪೂಜೆ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ಫಸ್ಟು ಎಲ್ಲ ಕ್ಲೀನ್ ಮಾಡಿ ಸೋಮವಾರ ಶುಕ್ರವಾರ ಅಂದರೆ ತುಂಬ ವಿಶೇಷ ದಿನ ಹಂಗಾಗೀ ನಾನು ಸೋಮವಾರ ಶುಕ್ರವಾರ ತುಂಬ ಟೈಮ್ ಕೊಡ್ತೀನಿ ನಾನು ದೇವ್ರ ಪೂಜೆಗೆ ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ಮಾಡಿ ಅದಕ್ಕೆ ಬೊಟ್ಟಿಕ್ಕಿ ದೇವ್ರ ಪಾತ್ರೆಗಳೆಲ್ಲಾ ತೊಳೆದು ಮಾಡಿ ಅದೆಲ್ಲಾ ಮಾಡೋ ಅಷ್ಟೊತ್ತಿಗೆ ನನಗೆ ಒಂದೆರಡು ಅವರ್ ಬೇಕು ದೇವ್ರಿಗೆ ಪೂಜೆ ಮಾಡಬೇಕು ಅಂದರೆ ಹಾಗಾಗೀ ದೇವ್ರದ್ದೆಲ್ಲ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಮತ್ತು ರೂಟಿನ್ ಕೆಲ್ಸವೇ ಅಡುಗೆ ಅಂತ ಅಡುಗೆ ಮಾಡೋದು ನನಗೆ ತುಂಬ ಇಷ್ಟ ನನ್ನ ಮಕ್ಕಳಿಗೆ ಏನು ಬೇಕು ಅಂತಲೇ ಅದೇ ನಾನೂ ಮಾಡ್ತೀನಿ ಅಡುಗೇನ ಮಕ್ಕಳಿಗೆ ಮ ಗಂಡನಿಗೆ ಏನು ಬೇಕು ಅಂದರೆ ಅದೇನೇ ಮಾಡೋದು ಅವ್ರ ಕೇಳಿಕೊಂಡಿರ್ತೀನಿ ಅವ್ರು ಸಂಜೆ ಬರೋ ಅಷ್ಟೊತ್ತಿಗೆ ಏನು ಬೇಕು ಅಂತ ಹೇಳಿರ್ತಾರೆ ಅಮ್ಮಾ ನನಗೆ ಇಂಥ ಸ್ನಾಕ್ಸ್ ಬೇಕು ಅಂತ ಹೇಳಿರ್ತಾರೆ ಅದೇ ನಾನು ಮನೇಲೆ ಮಾಡ್ತೀನಿ ಅವ್ರು ಬರೋ ಅಷ್ಟೊತ್ತಿಗೆ ತಿಂಡಿ ಅವರೆಲ್ಲಾ ಹೋಗಿ ದೇವರ ಪೂಜೆಯೆಲ್ಲಾ ಆದಮೇಲೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ನನ್ನ ಗಿಡ ಹತ್ರ ಹೋಗ್ತೀನಿ ನನಗೆ ಗಿಡ ಅಂದರೆ ತುಂಬ ಇಷ್ಟ ಗಿಡ ನೆಟ್ಟದ್ದೂ ಅದನ್ನು ನೋಡೋದು ಮಾಡೋದು ಅದು ನೀರು ಹಾಕೋದೇ ಆಗಲೀ ಏನೇ ಆಗಲೀ ಚಿಕ್ಕ ಸಸಿಯಿಂದಲೂ ನಾನು ಅದನ್ನು ತುಂಬ ಜೋಪಾನ ಮಾಡ್ತೀನಿ ನನ್ನ ಮನೇಲಿ ತುಂಬ ಗಿಡ ಇದೇ ಅಂದರೆ ಹಿಂಗೇ ರೋಝಿದೆ ಆಮೇಲೇ ದಾಸವಾಳ ಇದೆ ಸೇವಂತ್ಗೆ ಇದೇ ಎಲ್ಲವೂ ನಮ್ಮ ಮನೇಲಿದೆ ಗಿಡ ಆಮೇಲೇ ಸೊಪ್ಪು ತರಕಾರಿ ಚಿಕ್ಕ ಚಿಕ್ಕದಾಗಿ ಮನೇಲಿ ನಮಗೆ ಬೇಕಾ ಬೇಕಾಗಿರೋ ನಮ್ಮ ಮನೆಗೆಷ್ಟು ಬೇಕೊ ಅಷ್ಟು ಅಗತ್ಯವಿರೋ ಅಷ್ಟು ಸೊಪ್ಪು ತರಕಾರಿ ಎಲ್ಲ ನಮ್ಮ ಮನೆ ಹತ್ರ ನಾನೇ ಬೆಳೆಸ್ಕೊತೀನಿ ಟಮೇಟ್ ಟಮೋಟೋ ಆಗಲೀ ಕೊತ್ತಂಬ್ರಿ ಸೊಪ್ಪಾಗ್ಲೀ ಪುದೀನಾ ಆಗ್ಲೀ ಇಷ್ಟುನೂ ನಮ್ಮ ಮನೇಲಿ ಏನೇನಿದೆ ಅಂದರೆ ಸೊಪ್ಪು ತರಕಾರಿ ಹೂವು ಇದು ಏನು ನಾನು ಜಾಸ್ತಿ ಆಚೆ ಕೊಂಡುಕೊಳ್ಳೊದೇ ಇಲ್ಲ ನಮ್ಮ ಮನೇಲೆ ಎಲ್ಲ ನಾನು ಚಿಕ್ಕ ಚಿಕ್ಕದಾಗಿ ನಾನು ಬೆಳ್ಕೊತೀನಿ ನನಗೆಷ್ಟು ಬೇಕೋ ಅಷ್ಟು ಮನೆಗಾಗೋವಷ್ಟು ನಾನು ಬೆಳ್ಕೊತೀನಿ ಬೀನ್ಸು ಟಮೋಟೋ ಬದನೇಕಾಯೀ ನುಗ್ಗೆಸೊಪ್ಪು ಇದೆಲ್ಲಾ ಮನೆ ನನ್ನ ನಮ್ಮ ಮನೆ ಹತ್ರನೇ ನಾನು ಹಾಕ್ಕೊಂಡಿದ್ದೀನಿ ಅದನ್ನು ನೋಡಿ ಅದು ಹತ್ರಾ ನೀರು ಹಾಕಿ ಗೊಬ್ಬರ ಹಾಕಿ ಅದಕ್ಕೇ ನೋಡೊ ಅಷ್ಟೊತ್ತಿಗೆ ನನಗೆ ಟೈಮ್ ಸರಿ ಹೋಗುತ್ತೆ ಮನೇಲಿ ಹಾಗಾಗಿ ಚೆನ್ನಾಗಿ ಹೂವೇ ಆಗಲೀ ಅದಕ್ಕೇನು ಬೇಕು ಏನು ಬೇಡ ಹೂವಿಗೆ ಅದೆಲ್ಲ ನೀರು ಹಾಕಿ ಬೆಳಗ್ಗೆ ಒಂದು ಹೊತ್ತು ನೀರು ಹಾಕ್ತೀನಿ ಸಂಜೆ ಒಂದು ಸರಿ ನೀರು ಹಾಕ್ತೀನಿ ನನ್ನ ಗಿಡಗಳ್ನೆಲ್ಲ ತುಂಬ ಚೆನ್ನಾಗಿ ಬೆಳೆಸ್ತೀನಿ ಮಾಡ್ತೀನಿ ಹಂಗಾಗಿ ಅವ್ಕದೆಲ್ಲ ಮಾಡಿ ಅದನ್ನೆಲ್ಲ ನೋಡೋ ಅಷ್ಟೊತ್ತಿಗೆ ನನಗೆ ಮತ್ತೆ ಸಂಜೆ ಆಗಿಬಿಡುತ್ತೆ ಅಷ್ಟೊತ್ತಿಗೆ ನನ್ನ ಮಕ್ಕಳು ಮತ್ತೆ ಬರ್ತಾರೆ ಮತ್ತೆ ನಮ್ಮ ಮಕ್ಳು ಬಂದಮೇಲೆ ಅವ್ರಿಗೆ ಏನು ಬೇ ಏನು ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇರ್ತೀನಿ ಮನೆಯಲ್ಲಿ ಟಿಫನ್ನು ಸ್ನಾಕ್ಸ್ ಎಲ್ಲ ರೆಡಿ ಮಾಡಿರ್ತೀನಿ ಅವ್ರು ಬರೋಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಮತ್ತು ಅವಲಿಗೆ ತಿನ್ನಿಸಿ ಮಾಡಿ ನನ್ನ ಮಗುಗೆ ಮತ್ತು ಅವ್ಳಿಗೆ ಎಲ್ಲ ತಿನ್ನಿಸ್ಬಿಟ್ಟು ಮಾಡಿಬಿಟ್ಟು ಮತ್ತು ಅವ್ಳಿಗೆ ಮತ್ತು ಟ್ಯೂಷನ್ನಿಗೆ ಕಳಿಸಿ ಮತ್ತು ಅವ್ಳು ಬರೋ ಅಷ್ಟೊತ್ತಿಗೆ ನಾನೂ ಮತ್ತೆ ನೈಟ್ ಅಡುಗೆಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಮಾಡಿಕೊಂಡು ಇಷ್ಟೇ ನನ್ನ ಸಂತೋಷ ಸಂತೋಷವಾಗಿರೋ ವಿಷಯಗಳು ಅಂದರೆ